ನಮಸ್ತೆ ಹಾಂ ನಾವು ನಾವು ಬೆಂಗಳೂರಿಂದ ಫೋನ್ ಮಾಡ್ತಿದೀವಿ ಹೌದಾ ನಾವು ಅಲ್ಲಿ ಚಿತ್ರದುರ್ಗದಲ್ಲಿ ಪ್ರವಾಸ ಸ್ಥಳಗಳು ನೋಡಕ್ಕೆ ಬರ್ತಿದೀವಿ ಹೌದು ನಮ್ಮ ನಮ್ಗೆ ಗೊತ್ತಿರೋರು ಸ್ವಲ್ಪ ಜನ ನಿಮ್ಮ ಹೋಟಲಿನ್ ಹೆಸ್ರು ಹೇಳಿ ಅಲ್ಲಿ ಊಟ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದರು ಏನೇನು ಸಿಗುತ್ತೆ ನಿಮ್ಮ ಹೋಟಲಲ್ಲಿ

ಹೌದಾ ನಮಗೆ ಅದು ಬಿಟ್ಟು ಬೇರೆ ಏನೇನು ಏನೇನಿದೆ ಹೌದಾ

ಹಾಂ ನಮಿಗೆ ರವೆ ಇಡ್ಲಿ ನಾವು ಸು ಟೆನ್ ಮೆಂಬರ್ಸ್ ಇದ್ದೀವಿ ಅಲ್ಲಿಗೆ ಬರಕ್ಕೆ ಆಗೋಲ್ಲ ಟೈಮ್ ಆಗೋದಿಲ್ಲ ನಮಗೆ ನಿಮಗೆ ಅಡ್ರೆಸ್ಸು ಮೆಸೇಜ್ ಮಾಡಿ ಕಳಿಸ್ತೀವಿ ಕಳಿಸ್ತೀವಿ ನೀವು ಆ ಅಡ್ರೆಸ್ಸಿಗೆ ಕಳಿಸ್ತೀರಾ ಇಲ್ಲ ನಾವೇ ಬಂದು ನಿಮ್ಮ ಏನಾದರೂ ತಗೊ ನಾವೇ ಅಲ್ಲಿಗೆ ಬಂದು ತಗಂಡು ಹೋಗ್ಬೇಕ ಇ ಇಡ್ಲಿ ವಡೆನೇ ಕಳಿಸ್ಬಿಡಿ ಇಡ್ಲಿ ವಡೆ ಐದು ಇಡ್ಲಿ ವಡೆ ಐದು ಪ್ಲೇಟು ಮಸಾಲೆ ದೋಸೆ ಐದು ಪ್ಲೇಟ್ ಕಳಿಸ್ ರೀ ಹಾಂ ಹಾಂ ಅದೇನೂ ಬೇಡ ಸಾಕು ಅಷ್ಟೇ ಹಾಂ ಹಾಂ ಹಾಂ ಅಮೌಂಟ್ ಎಷ್ಟು ಆಗುತ್ತೆ ಒಂದೊಂದು ಪ್ಲೇಟಿಗೆ ಎಲ್ಲದಕ್ಕೂ

ಹೌದು ಹಾಂ ಎರಡು ಇಡ್ಲಿ ವಡೆ ಐದು ಪ್ಲೇಟು ಮಸಾಲೆ ದೋಸೆ ಐದು ಪ್ಲೇಟು ಹಾಂ ಐದೈದು ಪ್ಲೇಟ್ ಸಾಕು ಹಾಂ ಅದೇನೂ ಬೇಡ ನಿಮ್ಮಲ್ಲಿ ಅದೇ ಫೇಮಸ್ ಅಂತ ಕೇಳಿದೀನಿ ಅದಕ್ಕೆ ಅದನ್ನೇ ಕಳಿಸ್ಬಿಡಿ ಹಾಂ ಅದನ್ನೇ ಕಳಿಸ್ಬಿಡಿ ಹಾಂ ಆಯಿತು ಧನ್ಯವಾದ